ನಾನು ಸಮಾಜದಲ್ಲಿ ಎಲ್ಲರಿಗೂ ಹೇಳಲು ಬರೆಯಲು ಇಷ್ಟಪಡುವುದು ಒಂದೇ ಅದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಎಲ್ಲರಿಗೂ ಮುಖ್ಯ ಎಲ್ಲ ವ್ಯಕ್ತಿಗೂ ವಿದ್ಯಾಭ್ಯಾಸ ಬೇಕು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಅನ್ನೋದು ಮೂಲಭೂತ ಹಕ್ಕು ಎಲ್ಲ ಮಕ್ಕಳಿಗೂ ವಿದ್ಯೆ ಸಿಗಲೇಬೇಕು ವಿದ್ಯೆ ಅನ್ನುವುದು ಯಾರ ಮನೆಯ ಸೊತ್ತು ಅಲ್ಲ ವಿದ್ಯೆಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ ಒಬ್ಬ ಮನುಷ್ಯ ಏನನ್ನು ಬೇಕೆಂದರೂ ಕದಿಯಬಹುದು ಆದರೆ ವಿದ್ಯೆಯನ್ನು ಎಂದಿಗೂ ಯಾವತ್ತೂ ಎಲ್ಲಿಂದಲೂ ಕದಿಯಲಾಗದು ಯಾವ ವ್ಯಕ್ತಿಯ ಬುದ್ದಿವಂತಿಕೆ ಅವರ ವಿದ್ಯಾಮ್ ವಿದ್ಯಾರ್ಥಿಯನ್ನು ನಾವು ಕದಿಯಲು ಸಾಧ್ಯವೇ ಇಲ್ಲ ಸೊ ವಿದ್ಯೆ ಅನ್ನುವುದು ಎಂದಿಗೂ ಕದಿಯಲಾಗದು ಹಾಗಾಗಿ ನೀವೇ ನೋಡಿರಬಹುದು ಎಷ್ಟೋ ಕನ್ನಡ ರಚನೆಯಲ್ಲಿ ವಿದ್ಯೆಯನ್ನು ಕದಿಯಲಾಗದು ಬುದ್ದಿ ಇಲ್ಲದ ಮನುಷ್ಯರು ಅದನ್ನು ಕದಿಯಲೆಂದು ಆಸೆ ಪಡುತ್ತಾರೆ ಅಂತ ಹೇಳಿದ್ನ ನೀವು ಕೇಳಿರಬಹುದು ಹಾಗಾಗಿ ನಮ್ಮ ವಿದ್ಯೆಯನ್ನು ಯಾರೂ ಯಾವಾಗಲೂ ಏನೂ ಮಾಡೋಕ್ಕಾಗಲ್ಲ ನಾವು ಕಲಿತಿದ್ದು ಎಂದೋ ಒಂದು ದಿನ ನಮಗೆ ಉಪಯುಕ್ತವಾಗೇ ಆಗುತ್ತದೆ ವಿದ್ಯೆ ಎಂದಿಗೂ ಸೋಲುವುದಿಲ್ಲ ವಿದ್ಯೆ ಕಲಿತವರು ಎಂದೂ ಸೋಲುವುದಿಲ್ಲ ಎನ್ನುವುದು ನನ್ನ ಮಾತು ಹಾಗಾಗಿ ಸಮಾಜದಲ್ಲಿ ನಾನು ಹೇಳ ಬಯಸುದು ಅಂದರೆ ಎಲ್ಲರನ್ನೂ ಓದಿಸಿ ಹೆಣ್ಣು ಗಂಡು ಎನ್ನೋ ಭೇದಭಾವವಿಲ್ಲ ಎಲ್ಲರೂ ಒಂದೇ ವಿದ್ಯೆ ಎಲ್ಲರಿಗೂ ಸಿಗಬೇಕು ಯಾರಿಗೂ ವಿದ್ಯೆ ಸಿಗದೇ ವಂಚಿತರಾಗಬಾರದೆನ್ನುವುದೇ ನನ್ನ ಆಶಯ